ಹಲೋ ಹಾಂ ಹೇಳಿ ಇಲ್ಲ ಆಗೋಲ್ಲ ಆ ಥರ ಎಲ್ಲ ಸ್ಟೂಡೆಂಟ್ಗೆ ಸಿಲ್ಬಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅವ್ರಿಗೆ ಕ್ಲಾಸ್ ವೇಸ್ಟ್ ಆಗುತ್ತಲ್ಲ ಒನ್ ಡೇ ಆದರೆ ಕೊಡ್ಬೋದು ತ್ರೀ ಡೇಸ್ ಆದರೆ ಹೇಗ್ ಕೊಡೋಕ್ಕಾಗತ್ತೆ ಅವ್ರಿಗೇ ಲಾಸಾಗುತ್ತೆ ತಾನೇ ಕ್ಲಾಸು

ಹಲೋ ಇಲ್ಲ ಆಗೊಲ್ಲ ತ್ರೀ ಡೇಸ್ ಲೀವ್ ಕೊಡೋಕ್ಕಾಗಲ್ಲ ಒನ್ ಡೇ ಆದರೆ ಕೊಡ್ಬೋದು ಎಕ್ಸಾಮ್ಸ್ ಬೇರೆ ಹತ್ರ ಬರ್ತೈತೆ ನೀವೇ ಅರ್ಥ ಮಾಡ್ಕೊಬೇಕು ಹೌದಾ ಹಾಂ ತ್ರೀ ಡೇಸ್ ಆಗುತ್ತಾ ಬರೋದು ಎಕ್ಸಾಮ್ಸ್ ಎಲ್ಲ ವೇಸ್ಟ್ ಆಗುತ್ತೆ ಅವ್ನಿಗೆ ನೀವು ಬೇರೆ ಕರ್ಕೊಂಡೋಗ್ಬಿಟ್ಟರೆ ಇಲ್ಲ ಆಗೋಲ್ಲ ಆ ಥರ ಎಲ್ಲ ಮತ್ತೆ ಪಾಠ ಮಾಡಿದ್ದು ಒಂದು ಸಾರಿ ಮಾಡಿದ್ದು ಮತ್ತೆ ಮಾಡ್ತಾರಾ ನೀವೇ ಪೇರೆಂಟ್ ಅರ್ಥ ಮಾಡ್ಕೊಬೇಕಲ್ಲ ಉಡ ಹಾಂ ನಾವು ಅವರ ನಾವು ಅವ್ರ ಎಲ್ತ್ ಬಗ್ಗೆ ನಮಗೂ ಗೊತ್ತಾಗುತ್ತೆ ಬಟ್ ಪಾಪ ಅವ್ರಿಗೆ ಸಿಲ್ಬಸ್ ಬೇರೆ ಮುಂದಕ್ಕೆ ಹೊಟ್ಟೋಗಿ ಬಿಟ್ಟಿರ್ತೈತೆ ಮತ್ತು ಅವರು ಮಾಡು ಅಂತ ಹೇಳಿದರೆ ಮಾಡೋಲ್ಲ ಕೆಲವರು ತ್ರೀ ಡೇಸಾ ಹಾಂ ಸರಿ ಆದಷ್ಟು ಬೇಗ ಕರ್ಕೊಂಡ್ಬನ್ನಿ ಸ್ಕೂಲ್ಗೆ ಓಕೆನಾ ಆಂ ಓಕೆ ನಿಮ್ಮ ತಮ್ಮ ಪರವಾಗಿಲ್ಲ ಚೆನ್ನಾಗಿ ಓದ್ತಾರೆ ಅದಕ್ಕೆ ಅಲ್ವಾ ನಾನು ಹೇಳ್ತಿರೋದು ಕಳಿಸ್ಕೊಡಿ ಕಳಿಸ್ಕೊಡಿ ಅಂತ ಒಳ್ಳೆಯ ತ ಒಳ್ಳೆಯ ಓ ಥರ ಓದೋ ಸ್ಟೂಡೆಂಟು ಪಾಪ ಅವ್ರನ್ನ ಹಾಗೆ ಓದಿಸ್ಬೇಕು

ಆಂ ಸರಿ ಹಾಂ ಓಕೆ